ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಪ್ರಥಮವಾಗಿ ಹಿಂದೂ ಧರ್ಮವು ಜಾಸ್ತಿಯಾಗಿ ನೆಲೆಸಿರುತ್ತೇವೆ ಹಿಂದೂ ಧರ್ಮದಲ್ಲಿ ತುಂಬ ಜಾತಿಗಳು ಇಲ್ಲಿ ಪಂಗಡಗಳಿವೆ ಇಲ್ಲಿ ಶೆಟ್ಟಿ ಬ್ರಾಹ್ಮಣ ವೈಷ್ಣವ ಕುಲಾಲ ಪೂಜಾರಿ ಹಾಗೇ ಜೋಗಿ ಬೆಳ್ಚಡ ಹಾಗೇ ಶೇರೆಗಾರ ಶೆಟ್ಟಿಗಾರ ಅನ್ನುವ ತುಂಬ ಧರ್ಮ ತುಂಬ ಪಂಗಡಗಳಿವೆ ಈ ಪಂಗಡಗಳು ಇಲ್ಲಿ ಇದರಲ್ಲಿ ತುಂಬ ಜಾಸ್ತಿ ಅಂತ ಹೇಳಿದರೆ ಈ ಭಾಗದಲ್ಲಿ ಶೆಟ್ಟಿ ಮತ್ತು ಪೂಜಾರಿ ಸಮುದಾಯಗಳು ಜಾಸ್ತಿ ಜಾಸ್ತಿಯಾಗಿ ನೆಲೆಸಿರುತ್ತದೆ ಹಾಗೆ ಇಲ್ಲಿ ಸಮುದಾಯ ಪೂಜಾರಿ ಸಮುದಾಯ ಶೆಟ್ಟಿ ಸಮುದಾಯ ನಮ್ಮ ಆಯಾ ಈ ಧರ್ಮಗಳಲ್ಲಿ ಈ ಭಾಗದಲ್ಲಿ ಕ್ರಿಶ್ಚನ್ ಕ್ರಿಶ್ಚ ಕ್ಯಾತೋಲಿಕ್ಗಳು ಹಾಗೇ ಮುಸ್ಲಿಮರು ಅವರು ಸಾಧಾರ್ಣ ಭಾಗಗಳಲ್ಲಿ ನೆಲೆಸಿರುತ್ತಾರೆ ಆದರೆ ನಾವು ಈ ಈ ಊರಿನಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಅಥ್ವಾ ಕರ್ನಾಟಕ ಅಥವಾ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ತುಂಬ ನಾವು ಒಳ್ಳೆಯ ಅನ್ಯೋನ್ಯವಾಗಿ ಎಲ್ಲ ನಡ್ಕೊಂಡು ಬರ್ತಾಯಿದ್ದೇವೆ ಯಾಕಂತ ಹೇಳಿದ್ರೆ ಇಲ್ಲಿ ಆಯಾಯ ಧರ್ಮದ ಆಯಾಯ ಪಂಗಡದ ಮಂದಿರ ಮಂದಿರಗಳು ಮಸೀದಿಗಳು ಹಾಗೇ ಚರ್ಚಿಗಳು ದೇವಸ್ಥಾನಗಳು ದರ್ಸುಗಳು ಹಾಗೇ ಯಾವ ಪ್ರಾರ್ಥನಾ ಮಂದಿರಗಳು ಪ್ರಾಥ ಸಮುದಾಯ ಪ್ರಾರ್ಥನಾ ಮಂದಿರಗಳು ಎಲ್ಲವೂ ಎಲ್ಲವೂ ಇರುತ್ತದೆ ಆದರೆ ಅವರವರು ಅವರವರ ಧರ್ಮದ ಬ ಧರ್ಮದ ಅವರವರಿಗೆ ಬೇಕಾದ ಅವರವರ ಧರ್ಮಕ್ಕೆ ಅನುಗುಣವಾಗಿ ಅವರು ನಡೆದುಕೊಂಡು ಬರುತ್ತಾ ಇದ್ದಾರೆ ಮತ್ತು ಇಲ್ಲಿ ಕೆಲವು ಲೋಪ ಲೋಪ ದೋಷಗಳು ಕಂಡು ಬಂದರೂ ಕೆಲವು ಸಣ್ಣ ಸಣ್ಣ ಚರ್ಚೆಗಳು ಬಂದರೂ ಅದನ್ನು ಆಯಾಯ ಸಮುದಾಯದ ಹಿರಿಯರು ಸೇರಿ ಹಿರಿಯರು ಎಲ್ಲ ಸಮಕ್ಷಮದಲ್ಲಿ ಸೇರಿ ಅದನ್ನು ಸ ಒಳ್ಳೆಯ ಸುವ್ಯವಸ್ಥಿತ ರೀ ಒಳ್ಳೆಯ ರೀತಿಯಲ್ಲಿ ಅದನ್ನು ಪರಿಹರಿಸುತ್ತಾ ಪರಿಸರಿ ಹರಿಸುತ್ತೇವೆ ಮತ್ತು ಯಾವ ಧರ್ಮಗಳೇ ಆಗಲಿ ಯಾವ ಧರ್ಮಗಳೇ ಧರ್ಮನಿಂದನೆ ಇಲ್ಲಿ ಇಲ್ಲ ಇಲ್ಲಿ ಯಾವ ಸಮುದಾಯವು ಅವರವರಿಗೆ ಬೇಕಾದ ರೀತಿಯಲ್ಲಿ ಒಳ್ಳೆಯ ಅವರ ಅವರವರ ಅವರ ಸಮಯಕ್ಕೆ ಬಂದ ಆ ಆ ಚರ್ಚಿಗಳಲ್ಲೇ ಆಗಲಿ ಮಸೀದಿಗಳಲ್ಲಾಗಲಿ ಅಥವಾ ದೇವಸ್ಥಾನಗಳಲ್ಲೇ ಆಗಲಿ ಅದರ ವಾರ್ಷಿಕೋತ್ಸವಗಳು ಬಂದಾಗ ಎಲ್ಲ ಸಮುದಾಯಗಳೂ ಒಟ್ಟಿಗೆ ಸೇರಿ ಆಚರಣೆ ಮಾಡುತ್ತಾ ಬಂದಿರುತ್ತೆ ಬಂದಿರುತ್ತೇವೆ ಬಂದಿರುವ ಬಂದಿರುವ ಪ್ರತೀತಿ ಇದೆ ಹಾಗೆ ಎಲ್ಲಿಯೂ ಎಲ್ಲಿಯೂ ಯಾವ ತೊಂದರೆಗಳೂ ಆಗದ ಆಗದ ರೀತಿಯಲ್ಲಿ ನಡೆದುಕೊಂಡು ಬಂದು ತರುಣರನ್ನು ಯುವಕರನ್ನು ಒಳ್ಳೆಯ ರೀತಿಯಲ್ಲಿ ಹೋ ಹೋಗಿ ನಡೆಯಲು ಹಿರಿಯರು ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದಾರೆ ಹಾಗೆ ಹಿಂದೆ ಮುಂಚಿನಿಂದಲೂ ಆ ಧರ್ಮದ ಹಿರಿಯರ ಹಿರಿಯರು ಯಾವ ರೀತಿ ಹೇಳುತ್ತಾರೋ ಅದಕ್ಕೆ ದ ಅಲ್ಲಿಯ ಯುವಕರು ಆ ಅವರು ಹೇಳುವ ರೀತಿಯಲ್ಲಿ ಅವರಿಗೆ ಅವರ ಮಾರ್ಗದರ್ಶನದಲ್ಲಿ ಅವರ ರೀತಿ ಅವರಿಗೆ ಯಾವುದು ಅರ್ಥವಾಗಿ ಸರಿಯಾಗಿರುತ್ತದೋ ಹಿರಿಯರು ಹೇಗೆ ನಡೆದುಕೊಂಡು ಬಂದ ಹಾಗೇ ನಮ್ಮ ಯುವಕರೆಲ್ಲ ಒಳ್ಳೆಯ ರೀತಿಯಲ್ಲಿ ಅವರ ಮಾತುಗಳನ್ನು ಕೇಳಿ ನಾವು ಈ ಒಂದು ಒಂದೊಮ್ಮೆ ಏನಾದರೂ ತೊಂದರೆಗಳು ಬಂದರೂ ಅದನ್ನು ಸರಿಯಾದ ರೀತಿಯಲ್ಲಿ ನಿವಾರಣೆ ಮಾಡಿಕೊಂಡು ನಾವು ನಡೆದುಕೊಂಡು ಬರ್ತಾ ಇದ್ದಾರೆ ಈ ಸಮುದಾಯ ಈ ಭಾಗದಲ್ಲಿ ಅದೇ ಪೂಜಾರಿ ಸಮುದಾಯ ಅವರ ನಾರಾಯಣ ಗುರುಗಳ ಧರ್ಮದಾನುಸಾರ ಪೂಜಾರಿ ಸಮುದಾಯದವರು ತುಂಬ ಜಾಸ್ತಿ ಜಾಸ್ತಿ ಸಂಖ್ಯೆಯಲ್ಲಿ ಇರುತ್ತಾರೆ ಹಾಗೆಯೇ ಇನ್ನೊಂದು ಭಾಗದಲ್ಲಿ ಬಂಟ ಸಮಾಜ ಬಂಟ ಸಮಾಜ ಅಂದ್ರೆ ಶೆಟ್ಟಿ ಅವರ ಅವರ ಸಮಾಜದವರು ಇನ್ನೊಂದು ಭಾಗದಲ್ಲಿ ತುಂಬ ನೆಲೆಸಿ ಅಂದರೆ ತುಂಬ ನೆಲೆಸಿರುತ್ತಾರೆ ಹಾಗೆಯೇ ಅದರ ನಂತರ ಕುಲಾಲ ಬೆಳ್ಚಡ ಹಾಗೇ ಮೊಯ್ಲಿ ಮೊಯ್ಲಿ ಮೊಯ್ಲಿಗಳು ದೇವಾಡಿಗ ಸಮಾಜದವರು ಇಲ್ಲಿ ತುಂಬ ರಿ ಸಾಧಾರಣ ಅರ್ಧ ಭಾಗದಲ್ಲಿ ಅವರು ನೆಲೆಸಿರುತ್ತಾರೆ ಹಾಗೇ ನಾವು ಈ ಸಮ್ ಈ ಸಾಂಪ್ರದ ಎಲ್ಲ ಧರ್ಮದ ಎಲ್ಲ ಭಾಗದ ಎಲ್ಲ ಧರ್ಮದ ಈ ಒಂದು ಸಮಾಜವನ್ನು ಒಗ್ಗೂಡಿಸಿಕೊಂಡು ನಮ್ಮ ಈ ಸಮಾಜವು ನಮ್ಮ ಈ ಜನರ ಒಂದು ಒಳ್ಳೆಯ ರೀತಿಯ ಒಂದು ಸಂಪ್ ಒಳೇ ರೀತಿಯ ಒಂದು ಭಾಗವಹ್ಸುವಿಕೆಯಲ್ಲಿ ಕೆಲವು ಹಬ್ಬಗಳು ಜಾತ್ರೆಗಳು ಹಾಗೂ ಅವರ ವಾರ್ಷಿಕೋತ್ಸವ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬಂದಿರುತ್ತದೆ ಹಾಗಾಗಿ ಈ ನಮ್ಮ ಈ ಸಮಾಜದಲ್ಲಿ ಯಾವುದೇ ರೀತಿಯ ಒಂದು ಗೊಂದಲವು ಯಾವುದೇ ರೀತಿಯ ತೊಂದರೆಗಳು ಆಗಬಾರದೆಂದು ನನ್ನ ಒಂದು ಬೇಡಿಕೆ